ನನಗೇನಾದರೂ ಕಾಯಿಲೆಗಳು ಬಂದರೆ ನಾನು ಮೊದಲನೇದಾಗಿ ಮನೆಯಲ್ಲಿರುವಂತಹ ಮದ್ದುಗಳನ್ನೇ ಬಳಸಿ ಬಳಸ್ತೀನಿ ಅದು ಏನಾದರೂ ಹೆಚ್ಚಾಗಿ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಿದೆ ಅಂದಾಗ ಆಸ್ಪತ್ರೆಗೆ ಹೋಗ್ತೀನಿ ಕಾಯಿಲೆ ಬಂದಾಗ ಮೊದಲನೇದಾಗಿ ನನಗೆ ಫಸ್ಟ್ ಟೈಮ್ ನನಗೆ ಕಾಯಿಲೆ ಬಂದಿದ್ದು ಜಾಸ್ತಿ ಬರೋದು ಅಂದರೆ ಗಂಟ್ಲು ಕೆರೆತ ಗಂಟ್ಲು ಕೆರೆತ ಬಂದಾಗ ನಾನು ಮನೆ ಮದ್ದುಗಳನ್ನು ಬಳಸ್ತೀನಿ ಆಸ್ಪತ್ರೆಗೆ ಏನು ಹೋಗಲ್ಲ ಮನೆ ಮದ್ದುಗಳು ಯಾವ್ದು ಯಾವ್ದು ಬಳಸ್ತೀನಿ ಅಂದರೆ ಉಪ್ನೀ ಬಿಸಿ ನೀರಲ್ಲಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನ ಗಂಟಲಿಗೆ ಹಾಕೊಳ್ಳೋದ್ರಿಂದ ಮನೆ ಮದ್ದು ತುಂಬ ಉಪಯುಕ್ತವಾಗಿರುತ್ತೆ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಅರಿಶಿಣ ಇದೆಲ್ಲವನ್ನ ಬಿಸಿ ನೀರು ಎಲ್ಲ ಮಿಶ್ರಣ ಮಾಡಿ ಕಷಾಯ ಥರ ಮಾಡಿ ಅದನ್ನು ಕುಡಿತೀನಿ ಇಶ್ ಮತ್ತೆ ತುಳಸಿ ಎಲೆ ಇದು ಸಹ ಮನೆ ಮದ್ದಾಗಿ ತುಂಬ ಉಪ್ಯೋಗ ಬರುತ್ತೆ ಗಂಟ್ಲು ನೋವಾಗಿರಬಹುದು ಕೆಮ್ಮು ಶೀತ ಇಂಥದ್ದಕ್ಕೆಲ್ಲ ಮನೆ ಮದ್ದುಗಳು ತುಂಬ ಉಪಯುಕ್ತ ಒಂದು ಕೆಲವು ಬಾರಿ ಮನೆ ಮದ್ದುಗಳು ಆಗದಿಲ್ದಾಗ ಇಂಗ್ಲೀಷ್ ಮೆಡಿಸಿನ್ಗಳನ್ನು ಬಳಸ್ತೀನಿ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಪ್ಯಾರಾಸಿಟಮಲ್ಲು ಅಥವಾ ಯಾವುದಾದ್ರು ಜ್ವರದ ಮಾತ್ರೆಯೂ ಈ ರೀತಿಯಾಗಿರೋದನ್ನ ನುಂಗ್ತೀನಿ ಇದರಿಂದ ನಾನು ಕಾಯಿಲೆ ಬಂದಿರೋದು ಕಡಿಮೆ ಆಗುತ್ತೆ ಶೀತಕ್ಕೆ ಶೀತದ ಮಾತ್ರೆ ಜ್ವರಕ್ಕೆ ಜ್ವರದ ಮಾತ್ರೆ ಈ ರೀತಿಯಾಗಿ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಇಲ್ಲಾಂದ್ರೆ ಆಸ್ಪತ್ರೆಗಳಿಗೆ ಹೋಗ್ತೀನಿ ಹೆಚ್ಚಾಗಿ ಜ್ವರ ವೈರಸ್ಗಳು ಬಂದಾಗ ನಾನು ಬೇವಿನ ಸೊಪ್ಪಿಂದ ರಸ ಮಾಡಿಕೊಂಡು ಅದನ್ನ ಕುಡ್ದಿರುವಂಥದ್ದು ಕೆಲವು ಇದೆ ಆಮೇಲೆ ಈ ಈ ಜ್ವರಗಳು ವೈರಸ್ ಜ್ವರಗಳು ಬಂದಾಗ ಒಂದೊಂದು ಸರತಿ ಮನೆ ಮದ್ದುಗಳೇ ಬೆಸ್ಟ್ ಇಂಗ್ಲೀಷ್ ಮೆಡಿಸಿನ್ಗಳು ಕೆಲವು ವೈರಸ್ಗಳಿಗೆ ವರ್ಕ್ ಆಗಲ್ಲ ಆವಾಗ ಮನೆ ಮದ್ದುಗಳೇ ಬೇಕಾಗುತ್ತೆ ಇಂಗ್ಲೀಷ್ ಮೆಡಿಸಿನ್ ಕೇವಲ ಟೆಂಪ್ರವರಿ ಆಗಿರುತ್ತೆ ಕೆಲವು ದಿನಗಳು ಮಾತ್ರ ಅದನ್ನು ತೊಗೊಳ್ಬಹುದು ಆದರೆ ಮನೆ ಮದ್ದುಗಳು ಈ ಕಶ ಪಪ್ಪಾಯ ಎಲೆ ಜ್ಯೂಸ್ ಮಾಡ್ಕೊಂಡು ಕುಡೀತಿದ್ದೆ ಅದರಿಂದ ಏನಾಗ್ತಿತ್ತು ನನಗೆ ಜ್ವರ ಕಮ್ಮಿ ಆಗ್ತಿತ್ತು ಅದರ ಜೊತೆಗೆ ಇಂಗ್ಲೀಷ್ ಮೆಡಿಸಿನ್ಗಳನ್ನು ತಗೊಳ್ತಿದ್ದೆ ಆಸ್ಪತ್ರೆಗೆ ಕೆಲವೊಂದು ಸಾರಿ ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡಿರೋದು ಉಂಟು ಹಾಗಾಗಿ ಮನೆ ಮದ್ದು ಮತ್ತು ಆಸ್ಪತ್ರೆ ಎರಡನ್ನೂ ಬಳಸಿಕೊಂಡು ನಾವು ನಮ್ಮ ಕಾಯಿಲೆನ ಹೋಗಿಸ್ಕೊಳ್ಬಹುದು